ನಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಹಬ್ಬಗಳೆಂದ್ರೆ ನಮ್ಮ ಊರಿನ ದೇವಸ್ಥಾನಗಳ ಈ ಉತ್ಸವಗಳು ಅಂದರೆ ಅದನ್ನು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನಡೆಯುತ್ತದೆ ಅಂದರೆ ಈಗ ನಮಗೆ ಕುಂಜಾರುಗಿರಿಯಲ್ಲಿ ಆದರೆ ನಮಗೆ ಒಂದು ಜನವರಿಯಲ್ಲಿ ಒಂದು ಆ ಒಂದು ಉತ್ಸವದ ಒಂದು ಸಂಭ್ರಮ ಇರ್ತದೆ ನಮಗೆ ಮತ್ತೆ ನಮಗೆ ಇಲ್ಲಿ ಏನು ಇದು ದೀಪಾವಳಿ ಆದ ನಂತರ ಲಕ್ಷದೀಪ ಪ್ರತಿಯೊಂದು ದೇವಸ್ಥಾನದಲ್ಲಿ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಗ್ತದೆ ಮತ್ತೆ ಕೋಲ ನಮ್ಮ ಗರಡಿ ಅಂತ ಇರ್ತದೆ ಆ ಗರಡಿ ದೈವಸ್ಥಾನಗಳಲ್ಲಿ ಆ ಒಂದು ಸಂದರ್ಭದಲ್ಲಿ ಅಂದರೆ ನಮಗೆ ಒಂದು ಡಿಸೆಂಬರ್ ಜನವರಿ ತಿಂಗಳ ಒಳಗೆ ನಮಗೆ ಅದು ಗರಡಿಯ ಒಂದು ನೇಮೋತ್ಸವಗಳು ಆಗು ಆಗಲೇಬೇಕು ಆ ಸಂದರ್ಭದಲ್ಲಿಯೇ ಆಗಬೇಕು ಮತ್ತು ನಮಗೆ ಇಲ್ಲಿ ಇದು ಎಂತ ಏಳು ಕಂಬಳ ಕಂಬಳ ನಮಗೆ ಒಂದು ಊರಿಗೆ ಒಂದು ಕ ನಮಗೆ ಕಟ್ಪಾಡಿಯಲ್ಲಿ ಕಂಬಳ ಕಟ್ಪಾಡಿ ಕಂಬಳ ಅಂದರೆ ಅದು ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ ಅದು ಕೂಡ ಹಾಗೆ ನಮಗೆ ಒಂದು ಈಗ ಜನವರಿ ತಿಂಗಳಲ್ಲಿಯೇ ಆಗ್ತದೆ ಅಂದರೆ ಹೆಚ್ಚಿನ ನಮಗೆ ಈ ಒಂದು ನಮ್ಮ ನ ನ ಋತುಮಾನದ ಹಬ್ಬಗಳು ಅಂತ ಹೇಳ್ಬೋದು ಅಂದರೆ ನಮಗೆ ಆ ಒಂದು ನಿರ್ದಿಷ್ಟವಾದ ತಿಂಗಳ ಸಮಯದಲ್ಲಿ ಅದು ನಮಗೆ ಕಾಣಲಿಕ್ಕೆ ಸಿಗ್ತದೆ ಮತ್ತೆ ಬೇರೆ ದಿನಗಳಲ್ಲಿ ನಮಗೆ ಅದು ಅದನ್ನು ನಾವು ಬೇಕಂತ ಹೇಳಿದರೆ ನಮಗೆ ಅದು ಆಗುವುದಿಲ್ಲ ಅಂದರೆ ಅದರದ್ದು ಒಂದು ಸಮಯ ಸಂದರ್ಭದಲ್ಲೇ ಅದನ್ನು ಊರಿನವರು ಹೆಚ್ಚಾಗಿ ಮಾಡ್ತಾರೆ ಹಾಗಾಗಿ ನಾವು ಇಂತಹ ಒಂದು ಹಬ್ಬಗಳನ್ನು ಮಾಡಬೇಕಾ ನೋಡಬೇಕಾದ್ರೆ ಆ ಸಂದರ್ಭದಲ್ಲೇ ನೋಡಲಿಕ್ಕೆ ಸಿಗ್ತದೆ ಇಲ್ಲಿ ಈ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ನಡೆಯುವಂತಹ ಒಂದು ಜಾತ್ರಾ ಮಹೋತ್ಸವ ಇರ್ಬೋದು ಅಲ್ಲದೇ ಅಲ್ಲಿ ದೀಪೋತ್ಸವ ಇರ್ಬೋದು ಅವುಗಳು ಕೂಡ ಒಂದು ದೀಪೋತ್ಸವ ಕೂಡ ಹಾಗೆ ಅದು ಲಕ್ಷದೀಪ ನಮಗೆ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಆದ ನಂತರ ನಂತರ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನಮಗೆ ನಮ್ಮ ಈ ಊರಿನ ಸುತ್ತಮುತ್ತಲಿನ ದೇವಸ್ಥಾನಗಳಲ್ಲಿ ಒಂದು ನಿರ್ದಿಷ್ಟವಾದ ಆ ಸಮಯದಲ್ಲಿ ಸಿಗ್ತದೆ